ನನಗೆ ಬೇರೆ ದೇಶಕ್ಕೆ ಪ್ರವಾಸ ಹೋಗೋದು ಅಂದರೆ ತುಂಬ ಇಷ್ಟ ಮತ್ತೆ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದು ನೋಡುವುದಕ್ಕೆ ತುಂಬ ಕುತೂಹಲ ಮತ್ತು ನನಗೆ ಅಮೇರಿಕಾ ಅಂದರೆ ತುಂಬ ಇಷ್ಟ ಮತ್ತೆ ಲಂಡನ್ ನ್ಯೂಯಾರ್ಕ್ ನ್ಯೂಜಿಲ್ಯಾಂಡ್ ಆ ಥರ ಬೇರೆ ಬೇರೆ ದೇಶಕ್ಕೆ ಹೋಗಿ ಪ್ರವಾಸ ಮಾಡುವುದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಅಲ್ಲಿನ ವಾತಾವರಣ ಮತ್ತೆ ಏನಾದರೂ ನೋಡೋದು ಚೆನ್ನಾಗಿ ಇರುತ್ತೆ ಕಾ ಮತ್ತೆ ಮ್ಯೂಸಿಯಮ್ಗಳು ಅಲ್ಲಿನ ಜನಗಳು ಅಲ್ಲಿನ ವಾ ಅಲ್ಲಿನ ಪರಿಸರ ವಾತಾವರಣ ತುಂಬ ಹೇಗಿರುತ್ತೋ ಅನ್ನೋದು ತಿಳ್ಕೊಳ್ಳೋದು ನನಗೆ ತುಂಬ ಕುತೂಹಲ ಆಗಿದೆ ಮತ್ತೆ ನಮ್ಮ ದೇಶದಲ್ಲಿ ಹೇಗಿದೆ ಅನ್ನೋದು ಆ ದೇಶದಲ್ಲಿ ಹೇಗಿದೆ ಅನ್ನೋದು ಇದರ ಮೂಲಕ ಒಂದು ಆ ಹೊಂದಾಣಿಕೆನ ನೋಡಲಾಗೋದು ಅದನ್ನು ಅನ್ಭವಿಸೋದು ತುಂಬ ಚೆನ್ನಾಗಿರುತ್ತಂತದು ಮತ್ತೆ ಅದು ಹೇಗೆ ಅಲ್ಲಿ ಒಂದು ಹೇಗೆ ಪರಿಸರಕ್ಕೆ ನಾವು ಹೊಂದ್ಕೊಳ್ತೀವಿ ಅನ್ನೋದರ ಮೂಲಕ ನಾವು ಹೇಗೆ ಅಲ್ಲೇ ಹೊಂದ್ಕೊಳ್ಳೋದು ಅಂತ ನಮಗೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿರೋರೆಲ್ಲ ಆ ಕಡೆ ಹೋಗ್ತಾಯಿದ್ದಾರೆ ಅಲ್ಲಿ ಅಲ್ಲಿ ಅಲ್ಲಿರೋರೆಲ್ಲ ಈ ಕಡೆ ನಮ್ಮ ಬೆಂಗಳೂರು ಭಾರತ ಆ ಕಡೆ ಸೈಡೆಲ್ಲ ಹೋಗ್ತಾಯಿರ್ತಾರೆ ಮತ್ತೆ ಅಲ್ಲಿ ನಮಗೇನಾದ್ರು ಕೆಲಸ ಮಾಡಬೇಕು ಅಂದರೆ ತುಂಬ ಸ್ವಲ್ಪ ಚೆನ್ನಾಗಿ ಇರುವಂತಹದ್ದು ನಾವು ಬೇರೆ ದೇಶಕ್ಕೋಗಿ ಕೆಲಸ ಮಾಡ್ತೀವಿ ಅಂದರೆ ನಮ್ಮ ದೇಶದಲ್ಲಿ ಅಂದರೆ ಚೆನ್ನಾಗಿರುತ್ತೆ ನಾವೇನಾದ್ರೂ ಊರಿಂದ ಬಂದಾಗ ನಾನು ಫಾರಿಂಗಲ್ಲಿ ಕೆಲಸ ಹುಡ್ಕೊಂಡಿದ್ದೀನಿ ಅಂತಹದ್ದನ್ನು ನಾವು ನಮ್ಮನ್ನ ಮನೆಯವ್ರಿಗೆ ಹೇಳ್ಕೊಳ್ಳೋ ಮೂಲಕ ತುಂಬ ಚೆನ್ನಾಗಿರೋ ಅಂಥದ್ದು ಹಾಗೆ ನಾವು ಏನೇ ಒಂದು ಕೆಲಸ ಮಾಡಿದರೂ ಅಥವಾ ಎಲ್ಲರೂ ಹೋಗಬೇಕು ಕಾಲೇಜ್ ಕಡೆಯಿಂದ ಅಥವಾ ಟೂರಿಶ್ಟ್ಗಳಿಗೆ ಹೋಗಬೇಕು ಅಂದರೆ ತುಂಬ ಚೆನ್ನಾಗಿರೋ ಅಂತಹದ್ದು ಅದು ಪ್ಲೇಸ್ಗಳು ಆ ಥರ ಪ್ರವಾಸಕ್ಕೆ ಹೋಗಬೇಕು ಮತ್ತು ನನಗೆ ವೆದರ್ಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಇಬ್ಬನಿ ಬೀಳೋ ಅಂತಹದ್ದು ಮತ್ತೆ ಮಳೆ ಬೀಳೋ ಅಂತಹದ್ದು ಬೈಕ್ ರೈಡ್ ಹೋಗೋ ಅಂತಹದ್ದು ಬೇರೆ ದೇಶದಲ್ಲಿ ಅಥವಾ ನಮ್ಮ ಇದ್ಲೇ ತುಂಬ ಚೆನ್ನಾಗಿರೋ ಅಂತಹದ್ದು ಅಂದರೆ ಫಾರೆಶ್ಟ್ಗಳ ಕಡೆಗೆ ಹೋಗೋ ಅಂತಹದ್ದು ನನಗೆ ತುಂಬ ಇಷ್ಟ ಮತ್ತೆ ಪ್ರವಾಸ ಮಾಡಬೇಕಾದ್ರೆ ನನಗೆ ಮಳೆ ಬರ್ತಾಯಿರ್ಬೇಕು ಅದು ಫಾರೆಶ್ಟ್ ಕಡೆ ಎಲ್ಲ ಹೋಗ್ತಾಯಿರ್ಬೇಕು ಅಂತಹದ್ದು ನನಗೆ ತುಂಬ ತುಂಬ ಇಷ್ಟ ಅದರಲ್ಲೂ ನನಗೆ ಯು ಎಸ್ ಎ ಅಂದರೆ ಅಮೇರಿಕಾ ತುಂಬ ಚೆನ್ನಾಗಿದೆ ಅದು ಒಂದು ದೊಡ್ಡ ರಾಷ್ಟ್ರ ಅಂದರೆ ದೊಡ್ಡ ರಾಷ್ಟ್ರ ಅಂದರೆ ಒಂದು ಶ್ರೀಮಂತ ರಾಷ್ಟ್ರ ಅಲ್ಲಿನ ಆರ್ಥಿಕತೆ ಬೆಳವಣಿಗೆ ಅದು ಹೇಗೆ ಶ್ರೀಮಂತ ರಾಷ್ಟ್ರ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಆ ಒಂದು ದೇಶಕ್ಕೆ ಹೋದರೆ ಮತ್ತೇ ಅಲ್ಲಿನ ಜನಗಳು ಮೇಲೆ ಅವರು ಹೇಗೆ ಅನ್ನೋದನ್ನು ನಾವು ನೋಡಬಹುದು ಮತ್ತು ಅಲ್ಲಿನ ಹ್ಯಾಕ್ಟಿವಿಟೀಸ್ ಅಂದರೆ ಅಲ್ಲಿನ ಅಲ್ಲಿನ ಚಟುವಟಿಕೆಗಳು ಹೇಗೆ ಇದೆ ನಮ್ಮ ದೇಶಕ್ಕಿಂತ ಒಂದು ಆರ್ಥಿಕ ಹಭಿವೃ ಅಭಿವೃದ್ಧಿಯನ್ನು ಹೊಂದಿರುತ್ತೆ ಆ ದೇಶ ಅದು ಹೇಗಾಯಿತು ಅನ್ನೋದರ ಮೂಲಕ ನಾವು ಅದನ್ನು ಮೊದಲು ನೋಡಬಹುದು ಅನ್ನೋದು ಚೆನ್ನಾಗಿ ಇರುವಂತಹದ್ದು ದೇಶ ನಮ್ಮ ದೇಶ ಅಂದರೆ ಯಾಕೆ ಮುಂದುವರೆಯುತ್ತಾ ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಸೊ ನಮ್ಮ ದೇಶ ಇನ್ನೂ ಹಿಂದುಗಡೆಯೇ ಇದೆ ಆದರೆ ಭಾರ ಭಾರತಕ್ಕಿಂತ ಅಮೇರಿಕಾ ದೊಡ್ಡದಿದ್ರು ಅದು ಶ್ರೀಮಂತ ರಾಷ್ಟ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ನನಗೆ ಶ್ರೀಮಂತ ರಾಷ್ಟ್ರ ಅನ್ನೋದಲ್ಲದೇ ನನಗೆ ಅಮೇರಿಕಾ ಅನ್ನೋ ವರ್ಡ್ ಕೇಳಿದ್ರೆ ತುಂಬ ಚೆನ್ನಾಗಿ ರೋಮಾಂಚನ ಆಗೋ ಅಂತಹದ್ದನ್ನ ನಾನು ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗೋ ಅಂತಹದ್ದು ಇರುತ್ತೆ ಅಂದರೆ ನನಗೆ ಅದು ತುಂಬ ಇಷ್ಟ ಆ ರಾಷ್ಟ್ರ ಮತ್ತೆ ಈ ಲಂಡನ್ನು ಅದು ಚೆನ್ನಾಗಿರುತ್ತೆ ಆ ಥರ ದೇಶಗಳು ಆ ಕಡೆ ಹೋಗ್ಬಿಟ್ಟು ನಾನು ಒಂದು ಕೆಲಸ ತಗೊಳ್ಳುವಂಥದ್ದು ಏನಾದರೂ ಸಾಧಿಸಿ ಸಾಧಿಸಿ ಏನಾದರೂ ಕೆಲಸ ತಗೊಂಡು ಆ ಅಮೇರಿಕದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಮತ್ತೆ ಅಲ್ಲಿನ ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ಬೇರೆ ವೆರೈಟಿ ಥರ ಇರುತ್ತೆ ಮತ್ತು ಅದಕ್ಕೆ ಒಂದೊಂದು ಒಂದೊಂದು ಹೆಸ್ರುಗಳು ಬೇರೆ ಇರುವಂತಹದ್ದು ಅದು ಅದು ಹೇಗೆ ಅಂದರೆ ನನಗೆ ಗೊತ್ತಿಲ್ಲ ಅದು ಏಕೆ ಆ ಒಂದು ರಾಷ್ಟ್ರದ ಮೇಲೆ ಅಷ್ಟೊಂದು ತುಂಬ ಪ್ರೀತಿ ಅಭಿಮಾನ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ದೇಶದಕ್ಕಿಂತ ಇಂಡಿಯಾ ಅನ್ನೋದ್ಕಿಂತ ಇಂಡಿಯಾ ಒಂದು ನಮ್ಮ ದೇಶವೇ ನಮ್ಮ ದೇಶನ ನಾನು ಬಿಟ್ಕೊಡಲ್ಲ ಆದರೆ ನನಗೆ ಅಷ್ಟು ಕಂಟ್ರೀಸಲ್ಲಿ ನನಗೆ ಇಷ್ಟ ಆಗಿದ್ದು ಯಾವುದಪ್ಪ ಅಂದರೆ ಅಮೇರಿಕಾ ಅಮೇರಿಕಾ ಅಂದರೆ ತುಂಬ ಚೆನ್ನಾಗಿರೋ ಅಂತಹದ್ದು ಅಲ್ಲಿ ಬೇರೆ ಬೇರೆ ಬೇರೆ ಬೇರೆ ದೇಶಗಳು ಅಂದರೆ ಇವಾಗ ನಮ್ಮ ಸಿನಿಮಾ ರಂಗದವರು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಿ ಎಲ್ಲನೂ ಚೆನ್ನಾಗಿ ಕ್ಲಿಯರಾಗಿ ತೋರಿಸ್ತಾರೆ ಸೊ ಅದರಿಂದ ನನಗೆ ಆ ಒಂದು ಬೇರೆ ಒಂದು ದೇಶದ ಮೇಲೆ ಜಾಸ್ತಿ ತುಂಬ ಪ್ರೀತಿ ಇರುವಂತಹದ್ದು ಹಾಗೆ ಹೇಳಬಹುದು ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಪ್ಲೇಸ್ಗಳು ನಾವು ಹೇಗೆ ನೋಡ್ಬೋದು ಅತ್ತ ಅದನ್ನು ಗೊತ್ತಿಲ್ಲ ನಾವು ಟಿವಿ ಸಿನಿಮಗಳ ಮೂಲಕ ಮೊಬೈಲ್ಗಳ ಮೂಲಕ ಬೇರೆ ಬೇರೆ ದೇಶನ ನೋಡ್ತಾಯಿದ್ದೀವಿ ಆದರೆ ಒಂದ್ಸಲ ಆದರೂ ನಾವು ಅಲ್ಲಿ ಹೋಗಿ ಆ ಜನಗಳು ಜೊತೆ ಮತ್ತೆ ಆ ದೇಶದಲ್ಲಿ ಹೇಗೆ ಅನ್ನುವಂತಹದ್ದನ್ನ ನಾನು ನೇರವಾಗಿ ನೋಡಿದರೆ ನನ್ನ ಕಣ್ಣುಗಳು ತುಂಬ ಪುಣ್ಯ ಮಾಡಿತು ಅಂತಲೇ ಹೇಳಬಹುದು ನನಗೂ ತುಂಬ ಆಸೆ ಇದೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಬೇರೆ ಬೇರೆ ತರಹ ಕೆಲಸ ಹುಡುಕಿ ಅಲ್ಲಿ ಸೆಟಲ್ ಆಗಿ ಮತ್ತೆ ಅಲ್ಲಿನ ಸಂಬಳ ತಗೊಂಡ್ಬಂದು ನಮ್ಮ ಮನೆಯವ್ರಿಗೆ ಕೊಟ್ಟರೆ ನಮ್ಮ ತಂದೆ ತಾಯಿಯೂ ಕೂಡ ತುಂಬ ಸಂತೋಷ ಪಡ್ತಾರೆ ಅನ್ನುವಂತಹದ್ದನ್ನ ನಾವು ನೋಡಬಹುದು ಮತ್ತು ಮತ್ತು ಅಲ್ಲಿನ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದನ್ನ ನಾನು ಹೇಳಬಹುದು ಮತ್ತೆ ಮತ್ತೆ ಹಾಗೆ ಹೇಗಿದೆ ಅನ್ನೋದನ್ನು ಕೂಡ ನೋಡಬಹುದು ನನಗೆ ನನಗೆ ತುಂಬ ಇಷ್ಟ ಆಗಿರುವಂತಹದ್ದು ಆ ದೇಶ ನನಗೆ ಅಲ್ಲಿ ಹೋದರೆ ಮತ್ತೆ ಬರೋಕೆ ಮನಸ್ಸೇ ಆಗಲ್ಲ ನಾನು ಅಲ್ಲೇ ಇರಬೇಕು ಅನ್ನೋ ಅಂತಹದ್ದು ಮನೋಭಾವನೆ ನನ್ನಲ್ಲಿ ಬರುತ್ತೆ ಅದು ನನಗೆ ತುಂಬ ಇಷ್ಟ ಆಗೋ ಅಂತಹದ್ದು ನನಗೆ ತುಂಬ ಕ ನನಗೆ ತುಂಬ ಖುಷಿಯಾಗುತ್ತೆ ಆ ಒಂದು ದೇಶದಲ್ಲಿ ನೋಡೋ ನೋಡೋ ನೋಡೋದು ಏನೆಂದ್ರೆ ತುಂಬ ಚೆನ್ನಾಗಿರೋ ಅಂತಹದ್ದು ನನಗೆ ತುಂಬ ಇಷ್ಟ ಆಗೈತೆ ಆ ದೇಶ ಮತ್ತೆ ಲಂಡನ್ನು ಕೂಡ ತುಂಬ ವೆರಿ ಬ್ಯೂಟಿಫುಲ್ ನಾನು ಹೇಗೆ ಅಂದರೆ ಅಲ್ಲಿಗೋದರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ ನಮಗಿಂತ ಆ ದೇಶ ತುಂಬ ಅಭಿವೃದ್ಧಿ ಹೊಂದಿದೆ ಅಲ್ಲ ಅಂತ ನಮ್ಮ ದೇಶದಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಅಲ್ಲಿ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅದು ಶ್ರೀಮಂತ ರಾಷ್ಟ್ರ ಆಗಿರುತ್ತೆ ಅದು ಹೇಗೆ ಸಾಧ್ಯ ಅದು ಬೇರೆ ದೇಶದ ಥರ ನಮ್ಮ ದೇಶವೂ ಕೂಡ ನಾವು ಅಭಿವೃದ್ಧಿ ಮಾಡ್ಕೊಳ್ಬೇಕಲ್ವ ಯಾಕೆ ಅಭಿವೃದ್ಧಿ ಮಾಡೋಕಾಗ್ತಿಲ್ಲ ಅನ್ನೋ ಅಂತಹದ್ದು ದುಃಖವೂ ನಮ್ಮ ಹತ್ರ ಇದೆ ಹೀಗೆ ಆದರೆ ನನಗೆ ತುಂಬ ಇಷ್ಟ ಆದದ್ದು ಅಮೇರಿಕಾ ಮತ್ತೆ ವಿಯಾರ್ಕ್ ಮತ್ತೆ ಲಂಡನ್ ಈ ದೇಶದಲ್ಲಿ ನಾನು ಹೋಗಿ ಕೆಲಸ ತಗೊಂಡು ಚೆನ್ನಾಗಿ ಇರಬೇಕು ಅಂತ